ಸಾಂಪ್ರದಾಯಿಕ ಆಟಗಳು ಯಾವಾಗಲೂ ಕರ್ನಾಟಕದ ಶ್ರೀಮಂತ ಸಂಸ್ಕೃತಿ ಭಾಗವಾಗಿದ್ದಾವೆ ಇಲ್ಲಿ ಆಸಕ್ತಿಯಾದ ಸಾಂಪ್ರದಾಯಿಕ ಆಟಗಳು ಆಡ್ತಿರ್ತಾರೆ ಅವು ಯಾವ್ಯಾವಂದ್ರೆ ಚಿನ್ನಿ ದಾಂಡು ಕೋಲಾಟ ಬುಗುರಿ ಕಬಡ್ಡಿ ಚೌಕಾಬಾರ ಕುಂಟೆ ಬಿಲ್ಲೆ ಕಲ್ಲು ಗುಂಡು ಎತ್ತುವುದು ಅಷ್ಟಪದ ಪಗಡೆ ಅಳಿಗುಳಿ ಮನೆ ಲಗೋರಿ ಆಡು ಹುಲಿ ಆಟ ಕಾಲು ಮನೆ ಆಟ ಕಂಬಳ ಹಗ್ಗ ಜಗ್ಗಾಟ ನಾಲ್ಕು ಕಲ್ಲಾಟ ಆಡ್ತಿರ್ತಾರೆ